ಜಗತ್ತು ಅಭಿವೃದ್ದಿಯಡೆಗೆ ಸಾಗ್ತಾ ಹೋದಂತೆ ನಮಗೆ ಟೆಕ್ನಾಲಜಿ ಅವಶ್ಯಕತೆ ಕೂಡ ಇನ್ನು ಹೆಚ್ಚಾಗುತ್ತೆ ಈಗ ನಾವು ಈ ಈ ಟೆಕ್ನಾಲಜಿ ಇಲ್ಲದೆ ಇದ್ರೆ ನಾವು ಇರೋದಿಕ್ಕೆ ಸಾಧ್ಯಾ ಇಲ್ಲ ನಮಗ್ ಏನಾದರು ಒಂದು ಈಗ ಮಾಹಿತಿ ಬೇಕಂದರೆ ಅದು ನಾವೂ ನೇರ ನೇರವಾಗಿ ಹೋಗ್ಬಿಟ್ಟು ನಾವು ಅಲ್ಲಿಗೆ ಹೋಗಿ ಮಾಹಿತಿಯನ್ನು ಪಡೆಯೋದಕ್ಕೆ ಆಗೋಲ್ಲ ಕೆಲವೊಂದುಸಲ ಆದ್ರಿಂದ ನಾವು ಇಂಟರ್ನೆಟ್ ಮೂಲಕ ಕೆಲ್ವೊಂದು ಮಾಹಿತಿಯನ್ನು ಪಡ್ಕೊಳ್ತೀವಿ ಈಗ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಸಂಖ್ಯೆ ಇದೆ ಅಂತ ನಾವು ಹೇಳ್ದಾಗ ಅಲ್ಲಿ ನೇರ ನೇರವಾಗಿ ಹೋಗ್ಬಿಟ್ಟು ನಮ್ಮ ಮಾಹಿತಿಯನ್ನು ಪಡ್ಕೊಳೋದಕ್ಕಾಗ್ಲಿ ಅಥ್ವ ನಾವೇ ಜನ ಸಂಖ್ಯೆಯನ್ನ ಎಣಿಕೆ ಎಣಿಕೆ ಮಾಡಿಬಿಟ್ಟು ಎಷ್ಟು ಜನ ಸಂಖ್ಯೆ ಇದೆ ಅಂತ ಹೇಳಿಬಿಟ್ಟು ತಿಳಿಯೋದಕಾಗ್ಲಿ ಆಗೋದಿಲ್ಲ ಆದ್ರಿಂದ ಇಂಟರ್ನೆಟ್ ಮೂಲಕ ನಾವು ಜನ ಸಂಖ್ಯೆಯನ್ನ ತಿಳ್ಕೋಳ್ಬೋದು ನಮ್ಮ ದೇಶದ ಬಗ್ಗೆ ನಾವು ಅರಿವು ಮೂಡಿಸ್ಕೋಬೇಕಂದ್ರೆ ನಮಗೆ ದೇಶದ ಬಗ್ಗೆ ಹಲವಾರು ರೀತಿಯ ಮಾಹಿತಿಗಳು ನಮಗೆ ಗೊತ್ತಿರೋದಿಲ್ಲ ಈಗ ಯಾವುದೇ ಒಬ್ಬ ವ್ಯಕ್ತಿ ರಾಷ್ಟ್ರಪತಿ ಆಗಿರಲಿ ಪ್ರಧಾನಮಂತ್ರಿ ಆಗಿರಲಿ ಮುಖ್ಯಮಂತ್ರಿ ಆಗಿರಲಿ ಈ ರೀತಿಯ ವ್ಯಕ್ತಿಗಳು ಈ ಸ್ಥಾನದಿಂದ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಬದಲಾಗಿ ಆ ಸ್ಥಾನಕ್ಕೆ ಬೇರೊಬ್ಬ ವ್ಯಕ್ತಿ ಬಂದೆ ಇದಾರೆ ಅಂತೇಳಿದ್ರೆ ನಮಗ್ ಆ ಮಾಹಿತಿಗಳು ಆ ಕ್ಷಣಕ್ಕೆ ಗೊತ್ತಾಗೋದಿಲ್ಲ ಅಥ್ವ ನಮಗ್ ಯಾರೋ ಒಬ್ಬರು ಬಂದ್ಬಿಟ್ಟು ಆ ಮಾಹಿತಿಯನ್ನು ಹೇಳೋದಕ್ ಆಗೋದಿಲ್ಲ ನಾವು ಹೋಗ್ಬುಟ್ಟು ಆ ಮಾಹಿತಿಗಳನ್ನು ತಕ್ಷಣವಾಗಿ ಪಡೆಯೋದಿಕ್ಕೆ ಆಗೋಲ್ಲ ಆದ್ರಿಂದ ನಾವು ಇಂಟರ್ನೆಟ್ ಮೂಲಕ ನಾವು ಆ ಮಾಹಿತಿಯನ್ನು ಖಂಡಿತವಾಗಿಯೂ ಮ ಪಡ್ಕೋಬೋದು ಯಾಕಂದ್ರೆ ಈಗಿನ ಇಂಟರ್ನೆಟ್ ಅಷ್ಟು ಹೆಚ್ಚು ಫಾಸ್ಟಾಗಿ ಹೋಗ್ತಾ ಇದೆ ಅದ್ರಿಂದ ನಮಗೆ ಈಗ ಅಪ್ಡೇಟೆಡ್ ನ ನ್ಯೂಸ್ಗಳು ಕಣ್ಣು ನಮಗೆ ತಕ್ಷಣ ಗೊತಾಗಿಬಿಡುತ್ತೆ ಈ ನ್ಯೂಸ್ ಈ ಕ್ಷಣ ಬಂದಿದೆ ಅಂದರೆ ಮರು ಕ್ಷಣ ನಮಗೆ ಆ ವಿಷಯ ಏನು ಅಂತ ಗೊತ್ತಿರುತ್ತದೆ ಈ ರೀತಿಯಾದಂಥ ಹಲವಾರು ರೀತಿಯಲ್ಲಿ ಅಂತರ್ಜಲ ನಮಗೆ ಮಾಹಿತಿಯನ್ನು ನೀಡೋದಕ್ಕೆ ಸಹಾಯ ಮಾಡುತ್ತದೆ